ಹಾಂ ಹಾಂ ಹೇಳಿ ಸರ್ ನಮಸ್ತೆ ಹಾಂ ಹೌದಾ ಸರ್ ಸರ್ ಅದೊಂದೇ ಸಾಕಾ ನಿಮಗೆ ಬೇರೆ ಇನ್ನು ಯಾವ ಹೂವು ಬೇಡ್ವಾ ಹಾಂ ಎಷ್ಟು ಬೇಕಾಗಿತ್ತು ಸರ್ ನಿಮಗೆ ಹ್ಞೂ ಸರ್ ಸಿಗುತ್ತೆ ಎಷ್ಟು ಬೇಕು ಸರ್ ನಿಮಗೆ ನಲವತ್ತು ಕೆ ಜಿ ಬೇಕಾ ಹಾಂ ಸರ್ ಸಿಗುತ್ತೆ ನಿಮಗೆ ಯಾವಾಗ ಬರ್ತೀರಾ ಸರ್ ನೀವು ಮೂರು ಗಂಟೆಗೆ ಬರ್ತಿರಾ ಸರ್ ಸರ್ ಮೂರು ಗಂಟೆಗೆ ಬರಬೇಡಿ ಸರ್ ಅವಗಾಗಲೆ ಎಲ್ಲ ಚೆನ್ನಾಗಿರೋ ಹೂವ ಎಲ್ಲ ಬೇರೆ ಅವ್ರು ತಗೊಂಡು ಹೋಗಿ ಬಿಟ್ಟಿರ್ತಾರೆ ನೀವು ಅದಕ್ಕು ಮುಂಚೆ ಎರಡು ಗಂಟೆಗೆ ಬನ್ನಿ ಸರ್ ಚೆನ್ನಾಗಿರೋದು ಸಿಗುತ್ತೆ ಒಳ್ಳೇ ರೇಟಿಗೆ ಹಾಕೊಡ್ತೀನಿ ಕಡಿಮೆ ರೇಟಿಗೆ ಹಾಕೊಡ್ತೀನ್ ಬನ್ನಿ ಸರ್ ನಿಮಗೆ ಸರ್ ಕೆ ಜಿಗೆ ನೂರಿಪ್ಪತ್ತು ಆಗ್ತಿದೆ ನಿಮ್ಗೆ ನೋಡ್ಕೊಂಡು ಕಡಿಮೆಗೆ ಹಾಕೊಡ್ತೀನ್ ಬನ್ನಿ ಸರ್

ಹಾಂ ಸರ್ ಎರಡು ಗಂಟೆಗೆ ಬನ್ನಿ ಸರ್ ನೀವು ಹಾಂ ಸರ್ ಎರಡು ಗಂಟೆಗೆ ಬಂದರೆ ನಿಮ್ಗೆ ಹಾಕೊಡ್ತೀನಿ ಸರ್ ಹಾಂ ಇಲ್ಲ ನಿಮಗೆ ನಾವೇ ತಗೋಬಂದು ಕೊಡೋದಾ ಅಥವಾ ನೀವೇ ತಗೊಂಡು ಹೋಗ್ತಿರ ಸರ್ ಹಾಂ ಸರ್ ಅದೊಂದೇ ಹೂವ ಅದೊಂದೇ ಹೂ ಸಾಕಾ ಸರ್ ಹಾಂ ಹಾಂ ಸರ್ ಚೆನ್ನಾಗಿ ಬರುತ್ತೆ ಸರ್ ಅದು ಡೆಕೋರೇಷನ್ಸಿಗೆ ಎಲ್ಲ ಹ್ಞೂ ಸರ್ ಯೂಸ್ ಆಗುತ್ತೆ ನಿಮಗೆ ಇನ್ನು ಬೇಕು ಅಂತಂದರೆ ಇನ್ನುಅದನ್ನು ಚೆನ್ನಾಗಿ ರೆಡಿ ಮಾಡಿ ಕೊಡ್ತೀವಿ ಸರ್ ನಿಮಗೆ ಹಾಂ ಸರಿ ಸರ್ ಎರಡು ಗಂಟೆಗೆ ಬನ್ನಿ ಸರ್